ವಿವಿಧ ಕಾಲಮಾನಗಳಲ್ಲಿ ನಾವು ವಿವಿಧ ರೀತಿಯಾದ ಕಾಲಗಳನ್ನು ನೋಡ್ಕೊಂಬರ್ತೀವಿ ಅಂದರೆ ಮಳೆಗಾಲ ಬರುತ್ತೆ ಆಮೇಲೆ ಚಳಿಗಾಲ ಆಮೇಲೆ ಬೇಸಿಗೆಗಾಲ ಆಮೇಲೆ ವಸಂತಕಾಲ ಈ ವಸಂತಕಾಲ ಅಂತ ಹೇಳಕಾದ್ರೆ ಈ ವಸಂತಕಾಲದಲ್ಲಿ ನಿಮ್ಗೆಲ್ಲರ್ಗೂ ಗೊತ್ತೇ ಇರುತ್ತೆ ಈ ಹಳೆಯಾದ ಎಲೆಗಳು ಎಲ್ಲ ಉದುರಿ ಹೊಸದಾಗಿ ಚಿಗುರು ಬೀಳುತ್ತೆ ಹೊಸರಾ ಚಿಗುರು ಬಿಡೋ ಸಂದರ್ಭವನ್ನು ನಾವು ವಸಂತಕಾಲ ಅಂತ ಕರಿತೀವಿ ನಾವು ಇತ್ತೀಚಿನ ದಿನಗಳಲ್ಲಿ ಈ ಈ ಕಾಲಗಳನ್ನು ನಾವು ಏರುಪೇರಾಗಿ ನೋಡ್ತ ಇದ್ದೀವಿ ಈ ಹವಾಮಾನ ಬದಲಾವಣೆ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅಂದರೆ ಈ ಜನರಿಂದನೇ ಆಗ್ತಾ ಇರೋದು ಯಾಕಂದರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಜನ ಸಂಖ್ಯೆ ಹೆಚ್ಚಾಗೋದ್ರಿಂದ ನಾವು ಮರಗಳನ್ನು ಕಡಿತಾ ಇದ್ದೀವಿ ಯಾಕಂದರೆ ಮನೆಗಳು ಬೇಕು ಮನೆಗಳು ಬೇಕಂದರೆ ನಾವು ಮರಗಳನ್ನು ಕಡಿಬೇಕು ಪ್ಲೇಸ್ ಬೇಕು ಅದಕ್ಕೆ ಮರಗಳನ್ನು ಕಡಿಬೇಕು ಮನೆ ಕಟ್ತಾ ಇದ್ದೀವಿ ಈ ಜನಸಂಖ್ಯೆ ಹೆಚ್ಚಾಗೋದ್ರಿಂದ ಕೆಲಸಗಳು ಬೇಕು ಉದ್ಯೋಗ ಬೇಕಲ್ವಾ ಜೀವನ ಮಾಡಬೇಕಂದ್ರೆ ಉದ್ಯೋಗ ಬೇಕು ಉದ್ಯೋಗ ಮಾಡಬೇಕಾದ್ರೆ ಒಂದು ಕಾರ್ಖಾನೆಗಳನ್ನು ಕಟ್ಟಬೇಕಂದ್ರೆ ಆವಾಗ್ಲು ಸಹ ನಾವು ಮರಗಳನ್ನು ಕಡಿದುಬಿಟ್ಟು ಕಾರ್ಖಾನೆಗಳನ್ನು ನಾವು ಕಾರ್ಖಾನೆಗಳನ್ನು ನಾವು ಕಟ್ತಾ ಇದ್ದೀವಿ ಈ ಕಾರ್ಖಾನೆಗಳಿಂದ ಬಿಡುಗಡೆ ಆಗುವ ಇಂಗಾಲದ ಡೈ ಆಕ್ಸೈಡ್ ಏನಿದೆ ಅದು ವಾತಾವರಣದಲ್ಲಿ ಕಲುಷಿತ ಆಗ್ತಾ ಇದೆ ಈ ಕಲುಷಿತ ಆಗ್ತಾ ಇರೋದ್ರಿಂದ ನಮಗೆ ನಮಗೆ ಸರಿಯಾದ ಸಂದರ್ಭದಲ್ಲಿ ಮಳೆ ಬರ್ತಾ ಇಲ್ಲ ಏರುಪೇರು ಆಗ್ತಾ ಇದೆ ಯಾವಾಗ ಮಳೆ ಬರೋದಿಲ್ವೋ ಆವಾಗ ನಾವು ಬೆಳೆ ಬೆಳೆಯೋಕ್ಕೆ ಆಗ್ತಾ ಇಲ್ಲ ಬೆಳೆ ಯಾವಾಗ ಬೆಳೆಯೋಕ್ಕೆ ಆಗ್ತಾ ಇಲ್ವೋ ಆವಾಗ ನಾವು ಸಿರಿ ಧಾನ್ಯಗಳು ಏನಂತೀವೋ ಅವು ಬೆಳೆಯೋಕ್ಕೆ ಆಗ್ತಾ ಇಲ್ಲ ಅವಾಗ ಏನು ಆಗ್ತಾ ಇದೆ ಅಹಾರದ ಅಭಾವತೆ ಉಂಟಾಗ್ತಾ ಇದೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಆಹಾರದ ಕೊರತೆ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಮಾನವನೇ ಅಂತ ಹೇಳ್ಬೋದು ಸೊ ಏನು ನನ್ನ ನಾನು ಏನು ಹೇಳತ್ತಿನಿ ಅಂತಂದರೆ ದಯವಿಟ್ಟು ಮರಗಳನ್ನು ಕಡಿಯೋದು ಸ್ವಲ್ಪ ಕಡಿಮೆ ಮಾಡಬೇಕು ಮರಗಳನ್ನು ಬೆಳೆಸೋಣ ನಾವು ಮರಗಳನ್ನು ಬೆಳೆಸಿ ಪರಿಸರವನ್ನು ಉಳಿಸ್ಬೇಕು ಈ ರೀತಿಯಾಗಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ನಾವು ನಾವು ಈ ಮರಗಳನ್ನು ಕಡ್ಕೊಂಡು ಹೋಗ್ತಾ ಇದ್ದರೆ ನಾವು ಮುಂದಿನ ಒಂದು ಪೀಳಿಗೆ ನೋಡಕ್ಕೇ ಆಗಲ್ಲ ಈಗಾಗಲೇ ನಾವು ಅನೇಕ ಪ್ರಾಣಿ ಪಕ್ಷಿಗಳನ್ನು ಕಳ್ಕೊಂಡಿದ್ದೀವಿ ಅದೇ ಅನೇಕ ಒಂದು ಪ್ರಾಣಿ ಪಕ್ಷಿಗಳನ್ನು ನಾವು ಈಗ ಮೊಬೈಲ್ ಫೋನಲ್ಲಿ ಮತ್ತು ಒಂದು ಒಂದು ಚಾರ್ಟಲ್ಲಿ ನೋಡುವ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದೇ ರೀತಿಯಾಗಿ ನಾವು ಮರಗಳನ್ನು ಕಡ್ಕೊಂಡೋಗ್ತಾ ಇದ್ದರೆ ಮುಂದಿನ ಒಂದು ಪೀಳಿಗೆ ನೋಡ್ತಿವೋ ಇಲ್ಲವೊ ಅನ್ನೋದೆ ನಮಗೆ ಕ್ವೆಶ್ಚನ್ ಮಾರ್ಕ್ ಆಗಿ ಉಳ್ದು ಬಿಡುತ್ತೆ ದಯವಿಟ್ಟು ಮರಗಳನ್ನು ಉಳಿಸೋಣ ಪರಿಸರವನ್ನು ಬೆಳೆಸೋಣ ಪರಿಸರನ ಉಳಿಸೋಣ ಅಂತ ಹೇಳ್ತಾ ಎಲ್ಲರು ಅಷ್ಟೆ ಪರಿಸರನ್ನ ಕಾಪಾಡ್ಕೊಂಡೋಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ